ಹಲೋ ಹೇಳಿ ಹಾಂ ಹೇಳಿ ಮ್ಯಾಮ್ ಹಾಂ ಇದು ಮಿತ್ರಾ ಮಲ್ಟಿ ಕ್ವೀಸಿನ್ ರೆಸ್ಟೋರೆಂಟ್ ಇದು ನಾಳೆ ಬೆಳಿಗ್ಗೆನಾ ಅಂದರೆ ನಾ ಅಂದ್ರ್ ಬೆಳಿಗ್ಗೆ ಅಂದರೆ ಎಷ್ಟೊತ್ತಿಗೆ ನಮ್ದು ಒ

ನಾವು ಒಂದು ಏಳು ಗಂಟೆಗೆ ಮಾಡ್ತೇವೆ ಎ ಏಳೂವರೆ ತನಕ ಇವರು ಬರ್ತಾರೆ ಬ ಅಡುಗೆ ಮಾಡೋರೆಲ್ಲ ಎಂಟು ಗಂಟೆ ತನಕ ಎಲ್ಲ ನಿಮ್ಗೆ ಎಂಟು ಗಂಟೆಗಾದರೆ ಆಗ್ಬೋದಾ ಹೌದಾ ಆಯಿತು ಅಂದರೆ ನಾಲ್ಕು ಮಸಾಲೆ ದೋಸೆ ಅಲ್ವಾ ಹಾಂ ನಮ್ಮ ಹೋಟೆ ನಮ್ಮದು ರೆಸ್ಟೋರೆಂಟ್ದು ಅದು ಸ್ಪೇಷಲ್ ಮಸಾಲೆ ದೋಸೆ ಮತ್ತು ನಿಮ್ಗೆ ಇನ್ನೇನಾದರು ಬೇಕಾ ಅಂದರೆ ನಾವು ಬೆಳಿಗ್ಗೆ ಹೊತ್ತು ಬನ್ಸ್ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ಹಾಂ ಹೌದು ಹಾಂ ಮಾಡ್ತೇವೆ ಹಾಂ ನಾವು ಇನ್ನು ಏನು ಬೇಕಾ ನಾವು ಇಡ್ಲಿ ಮಾಡ್ತೇವೆ ಬನ್ಸ್ ಮಾಡ್ತೇವೆ ಗೋಳಿಬಜೆ ಮಾಡ್ತೇವೆ ಮಸಾಲೆ ದೋಸೆ ಒಂದಕ್ಕೆ ನಿಮಗೆ ಮೂವತ್ತು ಮೂವತ್ತು ರೂಪಾಯಿ

ಎರಡು ಪ್ಲೇಟ್ ಬನ್ಸಾ ಇದು ನಿಮಗೆ ಟೀ ಕಾಫಿ ಏನಾದರು ಬೇಕಾ ಅದ್ರ ಜೊತೆ ಎರಡು ಟೀ ಎರಡು ಕಾಫಿ ನೀವು ಬನ್ಸ್ ಹೇಳಿದ್ರಲ್ವ ಎಕ್ಸ್ಟ್ರಾ ಅಂದರೆ ಚಟ್ನಿ ಜೊತೆ ಎಕ್ಸ್ಟ್ರಾ ಬನ್ಸ್ ಏನಾದರು ಬೇಕಿತ್ತಾ ಇಲ್ವಾ ಹಾಂ ಆಯಿತು ಮತ್ತು ನೀವು ಅಂದರೆ ನಾವು ಮಾಡ್ತೇವೆ ಬೆಳಿಗ್ಗೆ ನೀವು ಬಂದು ತೊಗೊಂಡೋಗ್ತೀರಾ ನಮ್ಮ ಹುಡುಗ ಬಂದು ನಿಮ್ಮನೆಗೆ ಕೊಟ್ಬಿಡ್ತಾನೆ ಹೋಗ್ಬೋದು ಅದಕ್ಕೊಂದು ಹತ್ತು ಇದು ನಿಮ್ಮ ಮನೆ ಇಲ್ಲಿ ನೀವು ಬಂದು ತೊಗೊಂಡೋಗೋದಂದರೆ ಕ್ಯಾಶಿಂದು ಕೊಡ್ಬೋದು ಕ್ಯಾಶು ಇಲ್ಲಿ ಹುಡುಗರು ನಮ್ಮ ಹೋಟೆ ನಮ್ಮ ಇದರಿಂದ ಹುಡ್ಗರು ಬಂದು ನಿಮ್ಗೆ ಕೊಡಬೇಕಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಹಾಂ ನಂದು ಬೇಕಾದ್ರೆ ನಂಬರ್ ಕೊಡಿ ಹೌದಾ ಅಂದರೆ ನಿಮ್ಮ ಮನೆವ್ರ ಹೆಸ್ರು ಹೇಳಿ ಅಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಯಾರು ಅಂತ ಹಾಂ ಆಯಿತು ಹಂಗಾರೆ ಅವ್ರು ಬೆಳಿಗ್ಗೆ ಬರಲಿ ನೀವು ಅವರು ಹೊರಟಾಗ ನನಗೊಂದು ಕರೆ ಮಾಡಿ ನಾನು ಇಲ್ಲಿ ಅಲ್ಲೇ ಇರ್ತೇನೆ ಹಾಂ ಆಯಿತು ನಾಲ್ಕು ದೋಸೆ ಮತ್ತು ಎರಡು ಬನ್ಸು ಒಂದು ಟೀ ಮತ್ತೊಂದು ಕಾಫಿ ಅಲ್ವಾ ಇನ್ನು ಕೇಸರಿಬಾತ್ ಏನೂ ಬೇಡವಾ ಹಾಂ ಆಯಿತು ಆಯಿತು ಆಯಿತು ಧನ್ಯವಾದ